ನಾನು ಹೊರದೇಶಕ್ಕೆ ಹೋಗುವ ಅವಕಾಶ ಸಿಕ್ಕಿದರೆ ನಾನು ಪ್ಯಾರಿಸ್ಸಿಗೆ ಹೋಗಲು ಇಷ್ಟಪಡ್ತೇನೆ ಯಾಕಂದ್ರೆ ನನಗೆ ಈ ಪ್ಯಾರಿಸ್ಸಿದೆಲ್ಲ ಕೆಲವು ವಿಷಯಗಳು ತುಂಬ ಇಷ್ಟ ಹಾಗಾಗಿ ನಂಗೆ ಪ್ಯಾರಿಸ್ಸಿಗೆ ಹೋಗಬೇಕಂತ ಆಸೆ ಪ್ಯಾರಿಸ್ಸಲ್ಲಿ ತುಂಬ ಅಟ್ರ್ಯಾಕ್ಟಿವ್ ಪ್ಲೇಸಸ್ಗಳೆಲ್ಲಾ ಇವೆ ಸುತ್ತಾಡಲಿಕ್ಕೆ ಹಾಗೆ ಪ್ಯಾರಿಸ್ಸಿಗೆ ಹೋಗ್ಬೇಕು ಹಾಗೂ ಲಂಡನ್ನಿಗೆ ಹೋಗಬೇಕನ್ನೋದು ನನ್ನ ಆಸೆ